ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂಲ ಉದ್ಯೋಗಗಳು ಅಥವಾ ಜೀವನೋಪಾಯದ ಮುಖ್ಯ ಮೂಲಗಳು ಕೃಷಿ ಕೈಗಾರಿಕೆ ಹಾಗೂ ಹೈನುಗಾರಿಕೆ ಮುಖ್ಯವಾದ ಪಾತ್ರವಹಿಸುತ್ತದೆ ಇಲ್ಲಿಯ ಕೃಷಿ ವಿಷಯಕ್ಕೆ ಬಂದರೆ ಇತ್ತೀಚಿಗೆ ದಿನಗಳಲ್ಲಿ ಹೂವು ಬೆಳೆಗಾರರು ಹೆಚ್ಚಾಗಿದ್ದು ಅದಕ್ಕೆ ಸೂಕ್ತ ಮಾರುಕಟ್ಟೆ ಅಥವಾ ಸೂಕ್ತ ಬೆಲೆ ಇದು ಯಾವುದು ಇಲ್ಲದೇ ಕಂಗಾಲಾಗಿದ್ದಾರೆ ಹೆಚ್ಚು ಹೆಚ್ಚು ಬೆಳೆದಿದ್ದರೂ ಕೂಡ ಕೇವಲ ಹಲವಾರು ಹಬ್ಬಗಳು ಹರಿದಿನಗಳು ಮುಂತಾ ಮುಂತಾದ ದಿನಗಳಲ್ಲಿ ಮಾತ್ರ ಅವರಿಗೆ ಕೈಗೆಟುಕುವ ಬೆಲೆ ಸಿಗುವಂತಾಗಿದ್ದು ಹೈನುಗಾರಿಕೆ ದಿನೇ ದಿನೇ ಕುಗ್ಗುತ್ತಿದೆ ಜೊತೆಗೆ ಇಲ್ಲಿನ ಜನರು ಸರ್ಕಾರಿ ನೌಕರಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡುತ್ತಾರೆ ಆದರೆ ಅವರಿಗೆ ಅಭ್ಯಾಸ ಮಾಡುವ ಅಥವಾ ವ್ಯಾಸಂಗ ಮಾಡುವ ಸಮು ಸೂಕ್ತವಾದ ಇನ್ಸ್ಟಿಟ್ಯೂಷನ್ನುಗಳಾಗ್ಲಿ ಅಥವಾ ಕೋಚಿಂಗ್ ಸೆಂಟರ್ಗಳು ಇಲ್ಲದ ಕಾರಣ ಅವರು ವಿಧಿ ಇಲ್ಲದೇ ಖಾಸಗಿ ಉದ್ಯೋಗಗಳಿಗೆ ಪ್ರಾಶಸ್ತ್ಯ ನೀಡಬೇಕಾಗಿ ಬಂದಿರುತ್ತದೆ ಇಲ್ಲಿಯ ನಿರುದ್ಯೋಗ ಎಂದಿಗೂ ಹೆಚ್ಚಾಗೇ ಇರುತ್ತದೆ ಏಕೆಂದರೆ ಇಲ್ಲಿ ಕೃಷಿ ಚಟುವಟಿಕೆಗಳು ತುಂಬ ಕಡಿಮೆ ನೀರಾವರಿ ಯೋಜನೆಗಳು ಅಥವಾ ನೀರು ಇರಿಗೇಷನ್ ಸಿಸ್ಟಮ್ ಯಾವುದು ಕೂಡ ಅಷ್ಟೊಂದು ಸೂಕ್ತವಾಗಿಲ್ಲ ಇಲ್ಲಿಯ ಪರಿಸ್ಥಿತಿ ಬರ ಪರಿಸ್ಥಿತಿ ಯಾವಾಗಲೂ ಇದ್ದೇ ಇರುತ್ತದೆ ಹೆಚ್ಚಿನದಾಗಿ ಕೊಳವೆ ಬಾವಿಗಳ ಮೇಲೆ ಅವಲಂಬಿತರಾಗಿರೋದರಿಂದ ಇದಕ್ಕೆ ಸರ್ಕಾರಗಳು ಹೆಚ್ಚು ಗಮನ ಕೊಡಬೇಕಾಗಿ ಬರುತ್ತದೆ